ಸರ್ ಅದೆ ನನಗೆ ಮಲ್ಲಿಗೆ ಹೂ ಆಮೇಲೆ ಮೈಸೂರು ಗುಲಾಬಿ ಬೇಕಾಗಿತ್ತು ಇದು ಅದು ಆ್ಯಕ್ಚುಲಿ ಮನೇಲೆ ಗೃಹಪ್ರವೇಶ ಇದೆ ಅದು ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಇರುತ್ತೆ

ಫುಲ್ ಆದರೆ ರೇಟ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಅಷ್ಟೊಂದು ಬೆಳಗ್ಗೆ ಇಸ್ಕೊಂಡರೆ ಬಾ ಆಫ್ಟರ್ನೂನ್ ಅದೇ ನಾಳೆ ಒಂದು ಒನ್ ಡೇ ಪೂರ್ತಿ ಬರುತ್ತಾ ಒಂದು ಹನ್ನೆರಡು ಅವರ್ ಬರುತ್ತಾ ಅದು ಏನೂ ಆಗೋಲ್ಲ ಇಲ್ಲ ಇಲ್ಲ ನೀರು ಏನಾದ್ರು ಹಾಕ್ಬೇಕಾ ಅದಕ್ಕೆ ಅವಾಗವಾಗ ಏನಾದ್ರ್ ಇದು ನೋ ನೋ ನಿಮ್ಮ ನಾದು ಇದು ಅದೇ ಒಂದು ಹತ್ತು ಹತ್ತು ಕೆಜಿ ಬೇಕಾಗಿತ್ತು ಎರಡು ದೊಡ್ಡ ಮಾ ಓಕೆ ಎರಡು ಬೇಕಾಗಿತ್ತು ಇನ್ನೂ ಏನೇನು ಹೂವ ಇದೆ ಆಲ್ರೆಡಿ ಕಟ್ಟಿರೋದು ಎಲ್ಲ ಇರುತ್ತಾ ಇಲ್ಲ ನಾವೇ ಕಟ್ಕೋಬೇಕಾ